ನನಗೆ ರನ್ನಿಂಗಂದರೆ ತುಂಬ ಇಷ್ಟ ಏನಕ್ಕೆ ಅಂತಂದರೆ ರನ್ನಿಂಗಲ್ಲಿ ನಾವು ಏನ್ಮಾಡ್ತೀವಿ ಅಂತಂದರೆ ರನ್ನಿಂಗ್ ರೇಸ್ ಮಾಡೋದ್ರಿಂದ ನಮ್ಮ ಕಾಲುಗಳೆಲ್ಲ ಸ್ಟ್ರೆಂತ್ ಇರೋದನ್ನ ನಾವು ಕಂಡಿಡ್ಕೋಬೋದು ಏನಕ್ಕೆ ಅಂತಂದರೆ ಆ ರನ್ನಿಂಗ್ ನಾವು ಮಾಡೋದ್ರಿಂದ ರನ್ನಿಂಗ್ ನಾವು ಮಾಡೋದ್ರಿಂದ ನಮ್ಮ ಬಾಡಿ ಎಲ್ಲಾನು ಫುಲ್ಲು ಫ್ರೀ ಅಂತ ಅನಿಸುತ್ತೆ ಮತ್ತು ಅದು ರನ್ನಿಂಗ್ ಮಾಡೋದಕ್ಕಿನ್ನ ಮುಂಚೆ ನಾವು ಎಕ್ಸರ್ಸೈಝ್ಗಳನ್ನ ಮಾಡ್ಕೊತೀವಿ ಎಕ್ಸರ್ಸೈಝ್ ಮಾಡಿಕೊಂಡು ಆ ಎಕ್ಸರ್ಸೈಝಿಂದ ನಾವು ಫುಲ್ಲು ಬಾಡಿ ಫ್ರೀ ಮಾಡಿಕೊಂಡು ಆಮೇಲೆ ರನ್ನಿಂಗ್ ಮಾಡಿಕೋ ರನ್ನಿಂಗ್ ಮಾಡಿಕೊಂಡ್ವಿ ರನ್ನಿಂಗ್ ಮಾಡ್ಕೊಂಬೇಕಾರೆ ಅದಕ್ಕೂನು ಹಲವಾರು ರೂಲ್ಸ್ಗಳನ್ನ ಇಟ್ಟಿರ್ತಾರೆ ಆ ರೂಲ್ಸ್ಗಳನ್ನೆಲ್ಲ ನಾವು ಫಾಲೋ ಮಾಡಬೇಕಾಗಿರತ್ತೆ ಆ ರನ್ನಿಂಗಿಂದ ನಾವೇನು ಮಾಡ್ತೀವಿ ಅಂತಂದರೆ ರನ್ನಿಂಗ್ ಮಾಡ್ಬೇಕಾದ್ರೆ ನಾವು ಫುಲ್ಲು ನಾವು ಫಿಟ್ಟಾಗಿರ್ತಿವಾ ಅನ್ನೋದು ನಮಗೆ ಗೊತ್ತಾಗತ್ತೆ ಇಲ್ಲಾಂತಂದರೆ ನಾವಲ್ಲೇ ಸುಸ್ತಾಗಿ ಬಿದ್ದೋಗ್ತೀವಿ ಅದೇ ನಾವು ಫಿಟ್ಟಾಗಿದ್ದೀವಿ ಅಂತಂದರೆ ನಾವು ರನ್ನಿಂಗನ್ನ ನಾವು ಕಂಟಿನ್ಯೂ ಮಾಡ್ಬೋದಾಗಿರತ್ತೆ ನಾವು ಅಲ್ಲೇನೇ ಅರ್ಧಕ್ಕೆ ನಿಲ್ಲಿಸಲ್ಲ ನಾವು ಮುಂದಕ್ಕೆ ಇನ್ನೂ ಕಂಟಿನ್ಯೂ ಮಾಡ್ಕೊಂಡೋಗ್ತಿವಿ ಅದಕ್ಕೆ ನನಗೆ ರನ್ನಿಂಗಂದರೆ ತುಂಬ ಇಷ್ಟ ಆಗಿರತ್ತೆ ರನ್ನಿಂಗಿಂದ ನಾವು ನಮ್ಮ ಬಗ್ಗೆ ನಾವು ತಿಳ್ಕೊಂಬೋದಾಗಿರತ್ತೆ